ನಮಸ್ಕಾರ ರೀ ಎಲ್ಲರಿಗೂ ನನ್ನ ಹೆಸ್ರು ರೋಹಿತ ನಮ್ಮೂರು ಧಾರವಾಡ ನಾನು ಇಲ್ಲಿ ಬಿ ಎಸ್ ಅಗ್ರಿ ಫೋರ್ತ್ ಇಯರ್ ಓದತ್ತೀನಿ ಯುನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಕಾಲೇಜ್ ಧಾರವಾಡದಾಗ ಇಲ್ಲಿ ಏನು ಕೇಳ್ಯಾರ ಅಂದರೆ ನಿಮ್ಮ ಜೀವನೋಪಾಯವು ವಿದ್ಯುತ್ತಿನ ಲಭ್ಯತೆಯ ಮೇಲೆ ಅವಲಂಬಿಸಿದೆಯೇ ಹೌದು ಎನ್ನುವುದಾದರೆ ಅದರ ಮೇಲೆ ವಿದ್ಯುತ್ ಕಡಿತದಿಂದ ಯಾವ ಪರಿಣಾಮವಾಗುತ್ತದೆ ವಿದ್ಯುತ್ ಕಡಿತದ ಸಮಯದಲ್ಲಿ ಬೆಳಕಿನ ಬೇರೆ ಮೂಲಗಳು ಯಾವುವು ಇಲ್ಲಿ ಜನರು ಇಮ್ಮೊರ್ಟರ್ ಪರ್ಯಾಯಕ ಹೊಂದಿದ್ದಾರೆಯೇ ಅಂತ ಕೇಳ್ಯಾರ

ಕರೆಂಟ ಇಂಪಾರ್ಟೆಂಟ್ ಎಲ್ಲರಿಗೂ ಇಂಪಾರ್ಟೆಂಟ್ ಎಲೆಕ್ಟ್ರಿಸಿಟಿ ಯಾಕೆಂದರೆ ಈಗ ಆಲ್ಮೊಸ್ಟ್ ಹತ್ರಲಿಂದನೂ ನಡೆಯುತ್ತೆ ಎಲ್ಲ ಈಗ ಒಂದು ಏನೋ ಒಂದು ಕ್ಲಾಸ್ ಆಗಲಿ ಚಟುವಟಿಕೆ ಆಗಲಿ ಚಟುವಟಿಕೆ ಆಗಲಿ ಒಂದು ಟಿವಿ ಆಯ್ತು ಈಗ ಒಂದು ಏನೋ ಒಂದು ಯಾವುದೋ ಒಂದು ಮಷಿನ್ ಯೂಸ್ ಮಾಡ್ಬೇಕಾಯ್ತು ಎಕ್ಸಾಂಪಲ್ ಮಷಿನ್ ಅಂದರೆ ಹೆಂಗೈವ ಮಿಕ್ಸರ ಗ್ರೈಂಡರ ಮತ್ತು ಯಾವ ವಾಷಿಂಗ್ ಮೆಷಿನ ಫ್ಯಾನ್ ಎಲ್ಲ ಅದ್ರ ಮ್ಯಾಲ ಎಲೆಕ್ಟ್ರಿಸಿಟಿ ಮೇಲೆ ಅದನ್ನು ಅದ್ಕೆ ಎಲೆಕ್ಟ್ರಿಸಿಟಿ ಇಂಪಾರ್ಟೆಂಟ ಮತ್ತು ಅದು ಎಲೆಕ್ಟ್ರಿಸಿಟಿ ಇಂಪಾರ್ಟೆಂಟ ಕರೆ ಎಲೆಕ್ಟ್ರಿಸಿಟಿ ಗಿಂತಲೂ ಭಾಳ ಮಂದಿ ಅಂದ್ರೆ ಹಳ್ಳಿ ಸೈಡ್ ಏನ್ಮಾಡ್ತಾರೆ ಇದನ್ನು ಯಾವ್ದು ಈಗ ಒಬ್ಬೊಬ್ರು ಮನ್ಯಾಗ ಎಲೆಕ್ಟ್ರಿಸಿಟಿ ಇರೋದಿಲ್ಲ ಅಂಥವ್ರು ಏನು ಮಾಡ್ತಾರೆ ಇದನ್ನ ಹಚ್ತಾರೆ ಲ್ಯಾಂಪ ಅದು ಹಿಂಗೆ ಗ್ಲಾಸ್ ಬರ್ತಾವೆ ಅದು ಕೆಳಗೆ ಹಿಂಗೆ ಚಿಮಣಿ ಇದನ್ನ ಇರುತ್ತೆ ಡಿಬ್ಬೆ ಡಬ್ಬೆ ಟೈಪ ಅದಕ್ಕೆ ಗ್ಲಾಸ್ ಹಾಕಿ ಅದು ಒಂದು ಸ್ವಲ್ಪ ಇದನ್ನು ಅದು ಏನು ಅದು ಚಿಮ್ಣಿ ಎಣ್ಣೆ ಎಂತೋ ಹಾಕಿ ಬೆಂಕಿ ಹಚ್ತಾರೆ ಬೆಂಕಿ ಅಂತ ಬೆಂಕಿ ಅಂದ್ರೆ ಅದನ್ನ ಲೈಟ್ ಮಾಡ್ತಾರೆ ಅದು ಚಲೋ ಬರುತ್ತೆ ಒಂದು ಎರಡು ತಾಸತ್ತಿ ಬರುತ್ತೆ ಅಂದರೆ ಇದು ಕರೆಂಟ್ ಅಂದ್ರೆ ಆಲ್ಮೋಸ್ಟ್ ಅದನ್ನೇ ಯೂಸ್ ಮಾಡ್ತಾರೆ ಹಳ್ಳಿ ಸೈಡ ಮತ್ತು ಅಲ್ಲಿ ಇಲ್ಲಿ ಮನೆಯಾಗ ಕರೆಂಟ ಎಲೆಕ್ಟ್ರಿಸಿಟಿ ಅಂಥವು ಇರೋದಿಲ್ಲಲ್ಲ ಅಂಥದ್ರಲ್ಲಿ ಯೂಸ್ ಮಾಡ್ತಾರೆ ಮತ್ತು ಅಂದರೆ ಕರೆಂಟ್ ಎಲೆಕ್ಟ್ರಿಸಿಟಿ ಹಾಂ ಅದೇ ಕರೆಂಟ್ ಎಲೆಕ್ಟ್ರಿಸಿಟಿ ಈಗ ಎಲ್ಲ ಎಲ್ಲ ಎಲ್ಲ ಹೋದ್ರೂ ನೀವು ಇದಕ್ಕೆ ಕರೆಂಟ್ ಎಲೆಕ್ಟ್ರಿಸಿಟಿ ಬೇಕೇ ಬೇಕು ಮತ್ತು ಫೋನ್ದಾಗ ಫೋನ್ ಚಾರ್ಜ್ ಮಾಡ್ಬೇಕಂದ್ರೆ ಈಗ ನೋಡಿ ನಾನು ಮಾತಾಡತ್ತೀನಿ ಅಂದ್ಮೇಲೆದ್ರು ಚಾರ್ಜ್ ಐತಿ ಚಾರ್ಜ್ ಬೇಕೆಂದ್ರೆ ಎಲೆಕ್ಟ್ರಿಸಿಟಿ ಬೇಕು ಚಾರ್ಜ್ ಮಾಡಬೇಕಂದ್ರೆ ಫೋನ ಮತ್ತು ಹಂಗೆ ನೋಡ್ದ್ರೆ ಎಲೆಕ್ಟ್ರಿಸಿಟಿ ಕರೆಂಟ ಈಗ ಎಲ್ಲಟಿಗೆ ಈಗ ಒಂದು ಏನೋ ಒಂದು ಪ್ರಾಜೆಕ್ಟ್ರ್ ಕ್ಲಾಸ್ದೂ ಆ ಥರವು ಪ್ರಾಜೆಕ್ಟ್ರ್ ಬೇಕಾಗಿತ್ತು ಅಂದ್ರೆ ಅದ್ಕೂ ಕರೆಂಟ್ ಬೇಕು ಕರೆಂಟ್ ಬೇಕೆಂದ್ರೆ ಕರೆಂಟ್ ಇದ್ದಾಗ ಎಲ್ಲ ಹಿಂಗೆ ಪ್ರಾಜೆಕ್ಟ್ರ್ ಕ್ಲಾಸಾಕಿ ಅಂದರೆ ಪ್ರಾಜೆಕ್ಟ್ರ್ ಕ್ಲಾಸ ಮತ್ತು ಎಲ್ಲ ಸ್ಲಯ್ಡ್ಸ್ ಫೀಡ್ಸ್ ಪ್ರೆಸೆಂಟೇಷನ್ ಅಂತೂ ಹೇಳಿ ಮಾಡೋಕೆ ಒಮ್ಮೊಮ್ಮೆ ಏನಾಗುತ್ತೆ ಫೈಲ್ ಕರೆಂಟ್ ಒಮ್ಮೊಮ್ಮೆ ಕ್ಲಾಸ್ ಹೋಗ್ತಿರ್ತಾರೆ ಆವಾಗ ಪಪ್ರು ಅಂದ್ರೆ ಪ್ರಾಜೆಕ್ಟ್ರ್ ತ್ರು ಆವಾಗ ಕಟ್ ಆಗುತ್ತೆ ಕ್ಲಾಸ ಯಾಕೆ ಹೇಳು ಕರೆಂಟ್ ಹೋಗಿರುತ್ತೆ ಅದ್ರ ಸಲುವಾಗಿ ಮತ್ತ ಮುಂದೆ ಕ್ಲಾಸ್ ನಡ್ಸೋಕೆ ಹೋಗೋಲ್ಲ ಅದಕ್ಕೆ ಅಡತರಗತಿ ಅದ್ಕೆ ಎಲೆಕ್ಟ್ರಿಸಿಟಿ ಇಂಪಾರ್ಟೆಂಟ ಆಮೇಲೆ ಅದನ್ನ ಮತ್ತೆ ಎಲೆಕ್ಟ್ರಿಸಿಟಿ ಎಲ್ಲ ಕಡೆ ಇಂಪಾರ್ಟೆಂಟ ಎಲ್ಲ ಎಲ್ಲ ಎಲ್ಲ ನೋಡಿದ್ರೂ ಎಲ್ಲ ಎಲೆಕ್ಟ್ರಿಸಿಟಿ ಇಂಪಾರ್ಟೆಂಟ್ ಎಲ್ಲ ಹೋದರೂ ಎಲ್ಲ ಕಡೆ ಹೋ ಎಲ್ಲ ಬೇಕಾದ ಎಲ್ಲಿ ಬೇಕಾದರೂ ಹೋಗಿ ನೀನು ಎಲ್ಲ ಹೋದರೂ ಎಲೆಕ್ಟ್ರಿಸಿಟಿ ಇಂಪಾರ್ಟೆಂಟ ಕರೆಂಟ ಮತ್ತು ಅದು ಮತ್ತು ಇನ್ನೊಂದು ಏನು ಹೇಳ್ತಾರೋ ಎಲೆಕ್ಟ್ರಿಸಿಟೀ ಒಂದಾಕಿ ಏನು ಕೇಳ್ತಾರೆ ಇಲ್ಲೇ ವಿದ್ಯುತ್ ಕಡಿತದಿಂದ ಯಾವ ಪರಿಣಾಮವಾಗುತ್ತದೆ ಅದೇ ವಿದ್ಯುತ್ ಕಡಿತ ಕಡಿಮೆ ಆದಾಗ ಏನಾಗುತ್ತೆ ಮ ಹೇಳ್ತೀನಿ ನಾನು ಮ ಫುಲ್ ಎಲ್ಲ ಮನೆ ಗಿನಿ ಇದನ್ನ ಆಗುತ್ತೆ ಡಾರಕ್ ಆಗುತ್ತೆ ಕೆಲಸ ಚಟುವಟಿಕೆ ನಡೆಯುವುದಿಲ್ಲ ಮತ್ತು ಎಲ್ಲ ಫುಲ್ಲ ಚಟುವಟಿಕೆ ಅಂದರೆ ಈವಾಗ ಹೆಂಗೆ ಎಲ್ಲ ನಮಗೆ ಫುಡ್ ಅಥ್ವಾ ಅಡ್ಗೆ ಮಾಡ್ತಿರ್ತಾರೋ ಗ್ರೈಂಡರ್ ಮಿಕ್ಸರ್ ಅದು ಬೇಕದಾಗ್ತಾವು ಆವಾಗೆಲ್ಲ ವರ್ಕ್ ಆಗುವುದಿಲ್ಲ ಹಂಗೆ ಮನೆ ನಮ್ಮನೆ ಸಲುವಾಗಿ ಬೇಕಾಗುತ್ತೆ ಮತ್ತು ಏನೋ ಒಂದು ಈಗ ಟಿವಿಯತ್ತ ನೋಡಬೇಕು ಶೋ ಅತ್ತ ನೋಡಬೇಕು ಮತ್ತು ಏನೋ ಒಂದು ಈಗ ಲ್ಯಾಪ್ ಟಾಪ ಅವು ಮತ್ತು ಫೋನ ಇಂಥ ಗ್ಯಾಜೆಟ್ಸಾಗಿ ಚಾರ್ಜ್ ಇರುವುದಿಲ್ಲ ಆವಾಗ ಚಾರ್ಜ್ ಬೇಕಾದರೆ ಮತ್ತು ಕರೆಂಟ್ ಬೇಕ ಕರೆಂಟ್ ಇಲ್ಲ ಅಂದ್ರೆ ಹೆಂಗೆ ಚಾರ್ಜ್ ಇಟ್ರೂ ಅಂದ್ರೆ ಕೆಲಸದು ಇರ್ತಾವೆ ಲ್ಯಾಪ್ಟಾಪ್ದಾಗ ಮತ್ತು ಫೋನ್ದಾಗ ಆವಾಗ ಚಾರ್ಜ್ ಮಾಡೋಕೆ ಬ್ ಚಾರ್ಜ್ ಇರೋದಿಲ್ಲ ಅದಕ್ಕೆ ಮತ್ತು ನಮ್ಗೆ ಎಲ್ಲ ಪೆಂಡಿಂಗ್ ಉಳಿಯುತ್ತೆ ವರ್ಕ ಮತ್ತು ಹಂಗೆ ನೋಡ್ದ್ರೆ ಕರೆಂಟ್ ಆಯ್ತು ಇದನ್ನ ಎಲೆಕ್ಟ್ರಿಸಿಟಿ ಕರೆಂಟ ಈ ಥರದ ಮನೆ ಸಲುವಾಗಿ ಆಯ್ತ ಮತ್ತು ಹಿಂಗೆ ಹೊರಗೆ ಎಲ್ಲರ ಹಿಂಗೆ ಈವತ್ತು ನಡಿತೈತೆ ಪ್ರೋಗ್ರಾಮ್ಸ ಆವಾಗೆಲ್ಲ ಹಿಂಗೆ ಮ್ಯೂಸಿಕ್ ಸಿಸ್ಟಮ್ಮಾ ಅವು ಇವು ಡಿ ಜೆ ಗಿಜೆ ಅಂತಾರಲ್ಲ ಡ್ಯಾನ್ಸಿಂಗ್ಸ್ ಅಂತ ಆವಾಗ ಹಚ್ಚಿರ್ತಾರೆ ಏನಾಗುತ್ತೆ ಆವಾಗಾ ಇದು ಆಗುತ್ತೆ ಏನೋ ಈಗ ಕರೆಂಟ್ ಅಂತೂ ಹೋಗಿರ್ತವೆ ಅಲ್ಲೆಲ್ಲೇ ಜನ ಇನ್ವರ್ಟರ್ ಅದು ಜನ್ರೇಟ್ರ್ ಆಯ್ತು ಇರೋದಿಲ್ಲ ಆವಾಗ ಏನು ಮಾಡಾಕ್ಕತ್ತಿ ಕರೆಂಟ್ ಹೋದ್ಮೇಲೆಲ್ಲ ಕೆಲಸ ನಿಂದ್ರತಾವು ಸೊ ಅದಕ್ಕೆ ಫಂಕ್ಷನ್ ನಿಂದ್ರತೀ ಮತ್ತು ಮತ್ತು ಮತ್ತು ಮಂದಿ ಮಂದಿ ಬೈತಾರೆ ಅದ್ರ ಸಲುವಾಗಿ ಮತ್ತು ಈಗ ಕೆಲಸ ಪ್ರೋಗ್ರಾಮ್ ನಡಿಲಿಲ್ಲ ಅಂದರೆ ಅದಕ್ಕೆ ಆವಾಗ್ಲೂ ಮತ್ತು ಕರೆಂಟ್ ಎಲೆಕ್ಟ್ರಿಸಿಟಿ ಇಂಪಾರ್ಟೆಂಟ ಅದನ್ನ ಬಿಟ್ಟು ಹಿಂಗೆ ಒಮ್ಮೊಮ್ಮೆ ನೀನು ನೀವು ನೋಡಿರ್ಬೇಕಾದ್ರೆ ಇದ್ರದಾಗ ಕ್ರಿಕೆಟ್ದಾಗ ಸ್ಪೋರ್ಟ್ಸ್ದಾಗ ಅಂತೂ ನೋಡಿ ಲೈಟ್ ಡಿಮ್ ಆಗ್ತಾವೆ ಯಾಕೋ ಇವಾಗಲ್ಲಿ ಅಂದ್ರೆ ಸೋಲಾರ್ ಮೇಲೆ ನಡೆಯುತ್ತೆ ಅಂತಾರೆ ಖರೆ ಚಾರ್ಜ ಅದಕ್ಕೆ ಚಾರ್ಜ್ ಬೇಕೆಂದ್ರೂ ಮೊದಲು ನೀನು ಕರೆಂಟ್ ಸಿಟಿ ಬೇಕು ಕರೆಂಟ್ ಬೇಕಾ ಬೇಕ ಅಂದಾಗ ಅದೇನು ಸೋಲಾರ್ ಅಂದಿಟ್ಟು ತಡೆಯತ್ತೆ ಬಿಸ್ಲು ಬೇಕಾ ಅಲ್ಲ ಸೋಲಾರ್ ಎನರ್ಜಿ ಅದ್ಕಿಂತ ಮೊದಲು ಎಲೆಕ್ಟ್ರಿಸಿಟಿಯೂ ಬೇಕಾದ ಇದಕ್ಕೆ ಲೈಟಿಗದು ಆವಾಗ ಚಾರ್ಜ್ ಕಡಿಮೆದಾಗ ಮತ್ತು ಅಲ್ಲಿ ಲೈಟ್ಸ್ ಕಡಿಮೆ ಆಗ್ತಾವ ಲೈಟ್ಸಿಂದ ಮತ್ತು ಆಟ್ ನಿಂದಿರ್ಸೋಕೆ ಆಗುತ್ತೆ ಸ್ಪೋರ್ಟ್ಸ್ ನಿಲ್ಸೋದಾಗುತ್ತೆ ಅದಕ್ಕೆ ಅಲ್ಲೂ ಕರೆಂಟ್ ಎಲೆಕ್ಟ್ರಿಸಿಟಿ ಯೂಸ್ ಆಗುತ್ತೆ ಮತ್ತು ಹಂಗೆ ನೋಡ್ದ್ರೆ ಭಾಳ ಮತ್ತು ಭಾಳ ಇಲ್ಲಿ ಜನರು ಇನ್ವರ್ಟರ್ ಪರ್ಯಾಯಕ್ಕೆ ಹೊಂದಿದ್ದಾರೆ ಅಂದರೆ ಇಲ್ಲಿ ಧಾರವಾಡ ಸಿಟಿ ಒಳ್ಗೆ ಅಂದರೆ ಯೂಸ್ ಮಾಡ್ತಾರೆ ಆಲ್ಮೋಸ್ಟ್ ಯಾ ಯೂಸ್ ಮಾಡ್ತಾರೆ ಅಂದರೆ ಎಲ್ಲರೂ ಏನಿಲ್ಲ ಸ್ವಲ್ಪ ಮಂದಿ ಮನ್ಯಾಗ ಇರ್ತಾವ ಸ್ವಲ್ಪ ಮನ್ಯಾಗ ಇರುವುದಿಲ್ಲ ಸ್ವಲ್ಪ ಹಿಂಗೆ ಶ್ರೀಮಂತ್ರು ಅಂತ ಇರ್ತಾರಲ್ಲ ಅಂಥವ್ರು ಮನ್ಯಾಗಂತೂ ಇರ್ತಾವೆ ಮತ್ತು ಹಿಂಗೆ ಬಡ್ವರ ಮನೆತಾ ಪಾಪ ಅವರು ಕರೆಂಟ್ ಹಾಕ್ಸೋದು ರಗಡ್ ಕಡಿಮೆ ಆಗಿರುತ್ತೆ ಅಂಥೋರ ಮನೇಲಿ ಎಲ್ಲಿ ಇನ್ವರ್ಟರ್ ಜನ್ರೇಟರ್ ಇರ್ಬೇಕು ಆದರೆ ಸಿಟಿ ಒಳಗೆ ಒಳ್ಗಾದ್ರೆ ಫುಲ್ ಹಿಂಗೆ ರಿಚ್ ಇದ್ದೋರ ಕಡೆ ಇನ್ವರ್ಟರ್ ಅದು ಇರ್ತವೆ ಮತ್ತು ಹಿಂಗೆ ಜನ್ರೇಟರ್ ಅಂದರೆ ಹಿಂಗೆ ದೊಡ್ಡ ದೊಡ್ಡ ಮಾಲ ಮಾಲ್ದಾಗಾಯ್ತು ಮತ್ತು ಹೀಗೆ ಯುನಿವರ್ಸಿಟಿ ಆಯ್ತು ಅದರ ಇನ್ವರ್ಟರ್ ಜನರೇ ಜನ್ರೇಟರ್ ಯೂಸ್ ಮಾಡ್ತಾರೆ ದೊಡ್ಡದು ಬೇಕಾಗ್ತವೆ ಕಾಸ್ಟ್ಲಿ ಇರ್ತವೆ ಅದ್ರ ಸಲುವಾಗಿ ಅಂಥವು ಅಲ್ಲಿ ಪ್ರೊಫೆಷನಲ್ ಯೂಸ್ ಅಥ್ವಾ ಜನ್ರೇಟ್ರ ಇನ್ವರ್ಟರ್ ಅಂತೂ ಅದು ಮನ್ಯಾಗ ಹಿಂಗೆ ಅದು ಭಾಳ ಏನಿಲ್ಲ ಅವ್ವ ಮೇನ್ಲಿ ಇವು ಲ್ಯಾಮ್ ಲೈಟ ಫ್ಯಾನ ಟಿವಿ ಹಿಂಗೆ ಇಂತದ್ಕೆ ಯೂಸ್ ಆಗುತ್ತೆ ಅದಕ್ಕೆ ಯೂಸ್ ಮಾಡ್ತಾರೆ ಮನ್ಯೋರು ಅಂದರೆ ಅದು ಅದು ಚಾರ್ಜ್ ಬೇಕಾಗುತ್ತೆ ಅದಕ್ಕೆ ಮೊದಲು ಚಾರ್ಜ್ ಮಾಡಿದಾಗ ಅದು ಮತ್ತು ಆಮೇಲೆ ನಮಗೆ ಬ್ಯಾಕ್ ಕೊಡುತ್ತೆ ನಮಗೆ ಬ್ಯಾಕಪ್ ಕೊಡತೈತಿ ಒಂದು ಅದು ಇರ್ತಾವೆ ಒಂದು ಮೂರು ನಾಲ್ಕು ತಾಸು ಚಾರ್ಜ್ ಮಾಡಬೇಕಾ ಅಂದಾಗ ಒಂದು ತಾಸು ಒಂದು ಹತ್ತು ಹದಿನೈದು ಹತ್ತು ತಾಸು ಕೊಡುತ್ತೆ ನಿಮ್ಗೆ ಬ್ಯಾಕಪ್ ಅದು

ಅದನ್ನ ಬಿಟ್ಟರೆ ಅದು ಕರೆಂಟ್ ಎಲೆಕ್ಟ್ರಿಸಿಟಿ ವಿದ್ಯುತ್ ಈಗಿನ ಕಾಲದಾಗಂತೂ ಇಂಪಾರ್ಟೆಂಟ ಅದು ಇರಲಾರ್ದ ಏನು ನಡ್ಯಾತಿ ಈಗ ಅದನ್ನು ಅದನ್ನ ನಮ್ಮ ಒಂದು ನೆಸೆಸಿಟಿ ಆಗ್ಬಿಟ್ಟೈತೆ ಲೈಫ್ದಾಗೆ ಈಗ ಡೈಲಿ ರೆಗ್ಯುಲರ ಫೋನ ಮತ್ತು ಇವು ಕರೆಂಟ್ ಇಂಪಾರ್ಟೆಂಟ್ ಆಗಿವೆ ಇವು ಇರಲಾರ್ದೆ ಜೀವನ ಇಲ್ಲ ಇನ್ನೂ ಊಟ ಮತ್ತು ನೀರು ಇರ್ಲಾರ ಒಂದು ದಿವಸ ಇರ್ಬೋದು ಎರಡು ದಿವಸ ಇರ್ಬೋದು ಊಟ ಇರಲಾರ್ದ ಒಂದು ತಿಂಗ್ಳು ಇರ್ಬೋದು ಕರೆ ಇವು ಇರಲಾರ್ದೆ ಜೀವನನೆ ನಡೆಯೋದಿಲ್ಲ ಅದಕ್ಕೆ ಇವು ಫುಲ್ ನೆಸೆಸ್ಸರಿ ನೆಸೆಸ್ಸಿಟಿ ಇಂಪಾರ್ಟೆಂಟ ಲೈಫ್ದಾಗ

ಕರೆಂಟ್ ಮತ್ತು ಎಲ್ಲಿ ಯೂಸ್ ಆಗುತ್ತೆ ಅಂದರೆ ಈಗ ನಮಗೆ ಹಾಂ ಒಮ್ಮೊಮ್ಮೆ ಏನಾಗುತ್ತೆ ಇಲ್ಲಿ ಹಾಸ್ಟೆಲ್ದಾಗ ಅಂದ್ರೆ ಹಿಂಗೆ ಮ್ಯಾಚ್ ಗೀಚ್ ಏನು ನೊಡ್ತಿರ್ತೀವಲ್ಲ ಕ್ರಿಕೆಟ್ದು ಆರ್ ಸಿ ಬಿ ಮ್ಯಾಚ್ ಇದು ಆವಾಗ ಏನಾಗುತ್ತೆ ಕರೆಂಟ್ ಹೋಗುತ್ತೆ ಕರೆಂಟ್ ಹೋದಾಗ ಒಮ್ಮೊಮ್ಮೆ ಇನ್ವರ್ಟರ್ದು ಚಾರ್ಜ್ ತಗೊಂಡಿರುವುದಿಲ್ಲ ಇನ್ವರ್ಟರ್ ಚಾರ್ಜ ಜನ್ರೇಟರ್ ಚಾರ್ಜ್ ಆಗಿರೋದಿಲ್ಲ ಆವಾಗ ಕರೆಂಟ್ ಹೋದ್ವಿ ಅಂದ್ರೆ ನಾವು ಎಟ್ ಅದನ್ನು ಶಿಟ್ ಆಗ್ಬಿಡ್ತೀವಿ ನಾವು ಆ ಕರೆಂಟ್ದವ್ನಿಗೆ ಬೈತೇವೆ ಆವಾಗ ಕರೆಂಟ್ ಎದಕ್ ಕಳ್ದಪ್ಪ ಇವು ಅಂತ ಮತ್ತು ಅದನ್ನ ಬಿಟ್ಟರೆ ಇಷ್ಟ ಕರೆಂಟ್ ಎಲೆಕ್ಟ್ರಿಸಿಟಿ ಮ್ಯಾಗ ಹೇಳಬೇಕಂದ್ರೆ ಇಷ್ಟೇ ವಿದ್ಯುತ್ ಬಗ್ಗೆ ಮತ್ತು ಇದು ವಿದ್ಯುತ್ ಹಾಂ ಈಗ ಏನಾಗುತ್ತೆ ಇನ್ನೂ ಚಾರ್ಜ್ ಭಾಳ ಬರತ್ತಂತೆ ಏನು ಮಾಡ್ತಾರೆ ಒಬ್ಬರ ಅಂದ್ರೆ ಹಿಂಗೆ ಭೀ ಕರೆಂಟ್ ಬಿಲ್ಲ ಆವಾಗ ಏನು ಮಾಡ್ತಾರೆ ಅದು ಏನು ಹಿಂಗೆ ರಸ್ಸರ್ರ ಪ್ಲೇಟ್ ಹಿಂಗೆ ಡಿಸ್ ಟೈಪ್ ಆಗ ತಿರುಗ್ತಿರುತ್ತಲ್ಲ ಅವು ಡಿಸ್ದಾಗ ಒಂದು ಏನೋ ಒಂದು ಇದು ಹಾಕ್ತಾರಂತೆ ಒಂದು ಪಿನ್ನ ಗಿನ್ನ ಚುಚ್ಬಿಡ್ತಾರಂತ ಅಂದರೆ ಕಡಿಮೆ ಬರ್ಬೇಕಲ್ಲ ಬಿಲ್ ಅದ್ರ ಸಲುವಾಗಿ ಅದ್ರ ಸಲುವಾಗಿ ಬಿಲ್ ಕಡಿಮೆ ಬರ್ಬೇಕಂತ ಹಿಂಗೆ ಚುಚ್ತಾರೆ ಅದು ಅದು ಸರ್ರ ಅದು ಇಲ್ಲೀಗಲ್ ಪ್ರಾಕ್ಟಿಸ್ ಅದನ್ನೂ ಮಾಡ್ಬಾರ್ದಾ ಅಂತ ಹೇಳ್ತೀನಿ ಇದ್ರೊಳಗೆ ಅದ್ನ ಆ್ಯಡ್ ಮಾಡೋಕೆ ಟ್ರೈ ಮಾಡ್ತೀನಿ ಮತ್ತು ಅದನ್ನ ಬಿಟ್ಟರೆ ಎಲ್ಲ ಕಡೆಯೂ ಕರೆಂಟ್ ಎಲೆಕ್ಟ್ರಿಸಿಟಿ ಇಂಪಾರ್ಟೆಂಟ್ ಎಲ್ಲೆಲ್ಲಿ ಅಂತ ಹೇಳೋಕೆ ಬರುವುದಿಲ್ಲ ಎಲ್ಲ ಕಡೆಯೂ ಇಂಪಾರ್ಟೆಂಟ ನೀನು ಯಾವ ಬೇಕಾರೆ ಫೀಲ್ಡ್ ತಗೋ ಅಲ್ಲಿ ಎಲೆಕ್ಟ್ರಿಸಿಟಿ ಇರಲಾರ್ದ ಚಟುವಟಿಕೆ ಕಾರ್ಯ ನಡೆಯೋದಿಲ್ಲ ಅದಕ್ಕೆ ಕರೆಂಟ ಎಲೆಕ್ಟ್ರಿಸಿಟಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಮತ್ತು ಈಗೆಲ್ಲ ನಮ್ಮ ಸ್ಟಡಿ ಸೆಂಟ್ರ್ ಆಯ್ತು ಲೈಬ್ರೆರಿ ಆಯ್ತು ಈಗ ನಾವು ಅಲ್ಲಿ ಹೋಯ್ ವೈಫೈ ಯೂಸ್ ಮಾಡ್ಬೇಕಂದರೆ ಅದಕ್ಕೂ ಕರೆಂಟ್ ಬೇಕಾ ಬೇಕ ಕರೆಂಟ ಇದ್ದಾಗ ವೈಫೈ ಇರಾತೈತಿ ಮತ್ತು ಹಿಂಗೆಲ್ಲ ಕಂಪ್ಯೂಟ್ರ ಅಂತ ಯೂಸ್ ಮಾಡ್ತೀವಿ ಹೇಳಿ ಲೈಬ್ರೆರಿಗೆ ಹೋದಾಗ ಅದು ಹಿಂಗೆ ಬುಕ್ಕಸ್ ಬುಕ್ ಅಂತೂ ಸರ್ಚ್ ಮಾಡಬೇಕಂದ್ರೆ ಅದಕ್ಕೂ ಮತ್ತು ಎಲೆಕ್ಟ್ರಿಸಿಟಿ ಬೇಕಾ ಬೇಕ ಅದನ್ನ ಬಿಟ್ಟರೆ ಈಗ ಮತ್ತು ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಂದಾವು ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಸ ಅದು ಹಿಂಗೆ ನಿಂತ ಅಂದ್ರೆ ಚಾರ್ಜ್ ಮಾಡಬೇಕಂದಾಗ ಅದು ಒಂದು ಏನೋ ಒಂದು ಮೈಲೇಜ್ ಕೊಡುತ್ತೆ ನಮ್ಗೆ ಹಂಗೆ ಅವು ನಡಿಯುವುದಿಲ್ಲ ಅದಕ್ಕೂ ಚಾರ್ಜ್ ಬೇಕಂದ್ರೆ ಪವರ್ ಸ್ಟೇಷನ್ ಅಂತ ಇರ್ತಾವೆ ಅಲ್ಲಿ ಲಿಮಿಟೆಡ್ ಎಲೆಕ್ಟ್ರಿಸಿಟಿ ಪವರ್ ಅಂತ ಇರುತ್ತೆ ವೋಲ್ಟ್ ಅಂತ ಅದನ್ನು ತ್ರು ಕನೆಕ್ಟ್ ಮಾಡಿ ನೀವು ಚಾರ್ಜ್ ಮಾಡ್ಕೊಳ್ಬೋದು ಇಲ್ಲ ಅಂದರೆ ಮನೆ ಅದು ಇವ್ರು ಕೊಟ್ಟು ಇರ್ತಾರೆ ಒಂದು ಸೆಟಪ್ ಬೂಟ್ ಅಂತ ಕೊಟ್ಟಿರ್ತಾರೆ ಅದ್ರ ತ್ರು ನೀವು ಇಲ್ಲ ಅಂದರೆ ನೀವು ಮಾಡ್ಕೊಳ್ಬೇಕು ಏನು ಚಾರ್ಜ್ ಮಾಡ್ಕೊಳ್ಬೇಕು ಈಗ ಅದಕ್ಕೆ ಮತ್ತು ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂದರೆ ಅದು ಲೆಸ್ಸ ಗ್ಯಾಸ್ ರಿಲೀಸ್ ಮಾಡೋದೈತಿ ಅಂದರೆ ಕಂಪೇರ್ ಟು ಡಿಝೈಲ ಮತ್ತು ಇಂಜನ್ನ ಮತ್ತು ಪೆಟ್ರೋಲ್ ಇಂಜನ್ನ ಎಲೆಕ್ಟ್ರಿಸಿಟಿ ಅಂತೂ ಗ್ಯಾಸ್ ಬಿಡೋದಿಲ್ಲ ಅದು ಇಕೋ ಫ್ರೆಂಡ್ಲಿ ಅಂತ ಅಂತಾರೆ ನಂಗೂ ಗೊತ್ತಿಲ್ಲ ಒಟ್ಟು ಅಂತಾರೆ ನೋಡ್ಬೇಕು ಅದಕ್ಕೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಲ್ಲೂ ಎಲೆಕ್ಟ್ರಿಸಿಟಿ ಯೂಸ್ ಆಗುತ್ತೆ ಮತ್ತು ಇಲ್ಲಿ ಅಂತೂ ಧಾರವಾಡದಾಗ ಆಲ್ಮೋಸ್ಟ್ ಈಗ ಎಲೆಕ್ಟ್ರಿಕ್ದು ಎಲೆಕ್ಟ್ರಿ ವೆಹಿಕಲ್ಸ್ದು ಹವಾ ನಡ್ದೇತಿ ಅವನ್ನ ಜಾಸ್ತಿ ಎಲೆಕ್ಟ್ರಿಕ್ ಸ್ಕೂಟಿ ಆಯ್ತು ಎಲೆಕ್ಟ್ರಿಕ್ ಕಾರ್ ಆಯ್ತು ಅವು ಜಾಸ್ತಿ ನಡೆಯತ್ತವು ಅಲ್ದೇ ಅವು ಮೈಲೇಜ್ ಚಲೋ ಕೊಡ್ತಾವೆ ಮೈಲೇಜ್ ಚಲೋ ಕೊಡ್ತವೆ ಮತ್ತು ಎಲೆಕ್ಟ್ರಿಸಿಟಿಯೂ ಕಡಿಮೆ ಅಂದರೆ ಒಂದು ಒಂದು ಚಾರ್ಜ್ ಮಾಡ್ದ್ರೆ ಎಂಟೊಂದು ನೂರು ಎರಡು ನೂರು ಕಿಲೋಮೀಟರ್ ಏನೋ ಓಡ್ತಾವೆ ಅಂತ ಅಂತಾರೆ ನೋಡ್ಬೇಕು ನಾನು ಒಂದು ತಗೊಳ್ಬೇಕಂತ ಇದ್ದೇ ತಗೊಳ್ತೀನಿ ಈಗಾದ್ರೆ ಮುಂದಾರೆ ಮತ್ತು ಹ್ಞೂ ಈಗ ಇವು ಎಲೆಕ್ಟ್ರಿಕ್ ಒಳ್ಗೆ ಮತ್ತು ಈ ಈ ಸೋಲಾರ್ ಎನರ್ಜಿ ಅಂದು ಬಂದೈತಿ ಅದೊಂದು ಇಟ್ಟು ಅಂದರೆ ಇದು ನಾರ್ಮಲ್ ಎಲೆಕ್ಟ್ರಿಸಿಟಿಗಿಂತ ಅದು ಚಲೋ ಅದು ಸೋಲಾರ್ ಎನರ್ಜಿ ಅಂದರೆ ಅದ್ರ ಒಳಗೆ ಏನಿಂಗೆ ತೀರ್ದ್ರೂ ಅದು ಡೈರೆಕ್ಟ್ ಸನ್ ರೇಸ್ ಏನೋ ರಿಲೀಸ್ ಆಗ್ತಾವಲ್ಲ ಅದ್ರ ತ್ರು ಚಾರ್ಜ್ ಆಗುತ್ತೆ ಅದು ಇಕೊ ಫ್ರೆಂಡ್ಲಿ ಟೈಪ್ ಆಫ್ ಎನರ್ಜಿ ಅಲ್ಲೂ ಅದೊಂದು ಮೋಡ್ ಆಫ್ ಕರೆಂಟ್ ಅದು ಒಂದು ಹಂಗೆ ನೋಡ್ದ್ರೆ ಡೈರೆಕ್ಟ್ ಕರೆಂಟ್ ಹಂಗತಾರೆ ನೋಡಿ ಅದಕ್ಕೆ ಮತ್ತು ಹಂಗೆ ಬಿಟ್ಟರೆ ಇಷ್ಟ ಎಲೆಕ್ಟ್ರಿಸಿಟಿದು ಇಂಪಾರ್ಟೆಂಟ ಡೇ ಟುಡೇ ಲೈಫ್ದಾಗ ಅದು ಇರಲಾರ್ದ ನಮ್ದು ಜೀವ್ನನೇ ಇಲ್ಲ ಇನ್ನೂ ಅದ ಅದನ್ನ ಹೇಳೀನಲ್ಲ ಊಟ ಮತ್ತು ಇದನ್ನ ಇರಲಾರ್ದ ಮಾಡ್ಬೋದ ಇರಲಾರ್ದೆ ಇರ್ಬೋದ ಕರೆ ಎಲೆಕ್ಟ್ರಿಸಿಟಿ ಕರೆಂಟ್ ಇರಲಾರ್ದೆ ಇರೋಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಹೇಳಿ ಮುಗ್ಸ್ತೀನಿ ಅಂತ ತ್ಯಾಂಕ್ ಯು